ಹೌದು ಮೊನ್ನೆ ಆಡಾಡಿದ ಇಂಡ್ಯಾ ಮತ್ತೆ ಆಸ್ಟ್ರೇಲಿಯಾ ಹ್ಞೂ ನೋಡಿದೆ ನೀ ನೋಡಿದೆಯಾ ನೋಡಿದೆಯಾ ಒಳ್ಳೆ ಇತ್ತಲ ಮ್ಯಾಚ್ ಹೌದೌದು ರಾಯ್ಕೋಡ್ ಒಳ್ಳೆ ಪೆಟ್ಟು ನೂರಾ ಇಪ್ಪತ್ತೆರಡು ಹೊಡ್ಡಿದ್ದಾನೆ ಒಳ್ಳೆ ಪೆಟ್ಟು ಸೂರ್ಯ ಕುಮಾರ್ ಸಹ ಸೂರ್ಯ ಹೌದೌದ್ ಹಾಂ ಅವ್ನು ಸಹ ಒಳ್ಳೆ ಆಟ ಆಡಿದ್ದಾನೆ ಬೇರೆ ಯಾರು ಸಹ ಆಡಲಿಲ್ಲ ಮ್ಯಾಕ್ಸಲ್ ಒಳ್ಳೆ ಆಡಿದಾನೆ ಹಾಂ ಬಾಲ್ ಒಳ್ಳೆ ಆಡಿದಾನೆ ಮ್ಯಾಕ್ಸ್ ಒಳ್ಳೆ ಆಗಿದೆ ಹಾಂ ಮೊಬೈಲಲ್ಲಿ ಇಲ್ಲ ಟಿವಿಯಲ್ಲಿ ಯಾರು ನೋಡ್ತಾರೆ ಈಗ ಎಲ್ಲ ಜಿಯೋ ಸಿನ್ಮ ಎಲ್ಲ ಓ ಟಿ ಟಿ ಫ್ಲಾಟ್ಫಾರ್ಮ್ ಉಂಟಲ್ಲ ಅದೇ ಅದ್ರಲ್ಲಿ ಒಳ್ಳೆ ಆಗ್ತದೆ ಇದಕ್ಕೆ ರಿಚಾರ್ಜ್ ಮಾಡಿದರೆ ಈಗ ಫ್ರೀ ಎಲ್ಲ ಕೊಡ್ತಾರೆ ಫ್ರೀ ಎಲ್ಲ ಕೊಡ್ತಾರೆ ಒಳ್ಳೆ ಆಗ್ತದೆ ನೋಡಲಿಕ್ಕೆ ಹೌದು ಹೌದು ಇದಾದರೆ ಎಲ್ಲಿ ಹೋದ್ರು ಸಹ ನಾವು ಈಗ ಬೇರೆ ಕಡೆ ಹೋದ್ರು ಸ ಮೊಬೈಲಲ್ಲಿ ನೋಡ್ಬೌದಲ್ವಾ ಹೌದ್ ಒಳ್ಳೆ ಆಗ್ತದೆ ಈ ಮನಿಯಲ್ಲಿ ಆದರೆ ನಂಗೆ ನಮಗೆ ಸೀರಿಯಲ್ ನೋಡ್ಲಿಕ್ಕೆ ಉಂಟು ನೀವು ಬಿಡುದಿಲ್ಲ ಹಾಗೆ ಹೀಗೆ ಹೌದು ಈ ಓ ಟಿ ಟಿ ಫ್ಲಾಟ್ಫಾರ್ಮ್ ಎಲ್ಲ ಬಾರಿ ಒಳ್ಳೆ ಆಗ್ತದೆ ನೋಡ್ಲಿಕ್ಕೆ ಸಹ ಒಳ್ಳೆ ಆಗ್ತದೆ ಖುಷಿ ಆಗ್ತದೆ ಹೌದು ಎಲ್ಲ ಫ್ರೀ ಕೊಡ್ತಿದ್ದಾರೆ ಐ ಪಿ ಎಲ್ ಸಹ ಕೊಟ್ಟರು ಐ ಪಿ ಎಲ್ ಎಲ್ಲ ಫ್ರೀ ಕೊಟ್ಟರು ಹೌದು ಮೂವಿ ಮೂವಿ ಮೂವಿ ಸಹ ಎಲ್ಲ ಸಿನಿಮಾ ಎಲ್ಲ ಇದರಲ್ಲಿ ನೆಟ್ಫ್ಲಿಸ್ ಅಲ್ಲಿ ಒಳ್ಳೆ ಕೊಟ್ಟಿದ್ದಾರೆ ಈಗ ಹಾಂ ಹೌದ್ ಹೌದ್ ವಿಶ್ವ ಕಪ್ ವಿಶ್ವ ಕಪ್ ಇದು ಹಾಟ್ಸ್ಟಾರಲ್ಲಿ ಕೊಟ್ಟರು ಫ್ರೀ ಈಗೆಲ್ಲ ಓ ಟಿ ಟಿ ಫ್ಲಾಟ್ಫಾರ್ಮ್ ಅಲ್ಲಿ ಒಳ್ಳೆ ಆಗ್ತುಂಟು ಎಲ್ಲರು ಅದರಲ್ಲೇ ನೋಡುದು ಟಿ ವಿಯಲ್ಲಿ ಯಾರು ಸಹ ನೋಡೋದಿಲ್ಲ ಈಗ ಕಮ್ಮಿಯಾಗಿದೆ ಹಾಗಾಗಿ ಹಾಂ ಕಮ್ಮಿ ಆಗ್ತ ಉಂಟು ಈಗೆಲ್ಲ ಮೊಬೈಲಲ್ಲಿ ನೋಡೋದಲ್ವ ಒಳ್ಳೆ ಆಗ್ತದೆ ನೋಡಲಿಕ್ಕೆ ಕ್ವಾಲಿಟಿ ಎಷ್ಟು ಬೇಕಾರು ಹೆಚ್ ಡಿ ನೋಡ್ಬೌದು ಜೂಮು ಪೌಸ್ ಮಾಡ್ಬೌದು ಖುಷಿ ಆಗ್ತದೆ ನೋಡಲಿಕ್ಕೆ ಹೌದೌದು ನೋಡಿದೆ ನಾನು ಜವಾನ್ ಸಹ ಬಿಟ್ರಲ್ಲ ಜವಾನ್ ಹೌದು ಒಳ್ಳೆ ಆಗಿದೆ ಒಳ್ಳೆ ಉಂಟು ಮೂವಿ ಆಮೇಲೆ ಹೆಚ್ ಡಿ ಕ್ವಾಲಿಟಿಯಲ್ಲಿ ಇಟ್ಟು ನೋಡಿದ್ದೇನೆ ಟಿ ವಿಯಲಾದ್ರೆ ಅಷ್ಟು ನೋಡಿದಾಗ ಆಗೋದಿಲ್ಲ ಮೊಬೈಲಲ್ಲಿ ಒಳ್ಳೆ ಆಗ್ತದೆ ನೋಡಲಿಕ್ಕೆ ಹಾಂ ಮತ್ತೆ ಬರ್ತೇನೆ ಒಟ್ಟಿಗೆ ನೋಡುವ ಆಯ್ತು ಇರ್ತೇನೆ ಆಯ್ತು